ನಾನು ನಮ್ಮ ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮದು ಕಾಟಿಹಳ್ಳಿ ಅಂತ ಒಂದು ಹಳ್ಳಿ ಚಿತ್ರದುರ್ಗದ ಹತ್ತಿರ ಒಂದು ಆರು ಕಿಲೋಮೀಟ್ರಲ್ಲಿ ನಮ್ಮ ಹಳ್ಳಿ ಬರುತ್ತೆ ನಮ್ಮ ಹಳ್ಳಿಯಲ್ಲಿ ನಾನು ಅಪ್ಪಾಜಿ ಅಮ್ಮ ಅಕ್ಕ ಇದ್ದೀವಿ ಅಪ್ಪಾಜಿ ರೈತರು ಅಮ್ಮ ಮನೆ ಕೆಲಸ ಮಾಡ್ತಾರೆ ಅಕ್ಕ ಮದುವೆ ಆಗಿದೆ ನಾನು ಇಲ್ಲಿ ದುರ್ಗದಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಸಹ ನನಗೆ ತುಂಬ ಸಹಕಾರ ಮಾಡ್ತಾರೆ ತುಂಬ ಚೆನ್ನಾಗೇ ನೋಡ್ಕೋತಾರೆ ಏನು ಬೇಕು ಅಂದ್ರೂ ಐದು ನಿಮ್ಷದಲ್ಲಿ ತಂದು ಕೊಡ್ತಾರೆ ನಮ್ಮ ಅಪ್ಪ ಅಮ್ಮನೂ ಸಹ ನನಗೆ ತುಂಬ ಸಹಕಾರದಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾರೆ ನನಗೆ ಯಾವುದೂ ಕೆಲಸ ಮಾಡ್ತೀನಿ ಅಂದರೂ ಸಹ ಅದು ನಿನಗೆ ಯಾವ್ದು ಸರಿ ಅನ್ನಿಸುತ್ತೋ ಅದನ್ನ ಮಾಡು ಅಂತ ನನ್ಗೆ ಹೇಳ್ತಾರೆ ಎಲ್ಲೇ ಹೋದ್ರೂ ಎಲ್ಲೇ ಹೋಗ್ ಬಂದ್ರೂ ಸಹ ಹುಷಾರಾಗಿ ಬಾ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ನನ್ಗೆ ಯಾವತ್ತೂ ಅಂದಿಲ್ಲ ಮತ್ತು ನಾನು ವಿದ್ಯಾಭ್ಯಾಸ ಅಂತ ವಿದ್ಯಾಭ್ಯಾಸದ ವಿಷಯ ಅಂತ ಬಂದಾಗ ನಮ್ಮ ಅಪ್ಪ ಅಮ್ಮ ನೀನು ಏನು ಓದ್ತೀಯಾ ಏನು ಬಿಡ್ತೀಯಾ ನನ್ನಿಷ್ಟದಂತೆ ಎಲ್ಲ ಬಿಟ್ಟರು ಒ ನಾನು ಯಂ ಕಾಂ ಕ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ದೀನಿ ಈ ಮತ್ತು ನಮ್ಮ ಅಪ್ಪ ಅಮ್ಮನೂ ಸಹ ನಮಗೆ ಅಣ್ಣ ತಮ್ಮ ಯಾರೂ ಇಲ್ಲ ಅಪ್ಪ ಅಮ್ಮನ ಜವಾಬ್ದಾರಿ ಎಲ್ಲ ನಾನೇ ನೋಡ್ಕೋಬೇಕು ಅಂತ ನಾನು ಇದ್ದೀನಿ ನಾನು ಸ್ನೇಹಿತ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಸ್ನೇಹಿತರು ಅಂದರೆ ತುಂಬ ಇಷ್ಟ ಅಂದರು ನನ್ಗೆ ಬೇಗನೇ ಅವ್ರು ಹತ್ತಿರ ಆಗ್ ಬಿಡ್ತಾರೆ ಯಾರೇ ಐದು ನಿಮಿಷ ಮಾತಾಡ್ಸಿದ್ರೂ ಸಹ ನಾನು ಅವ್ರಿಗೆ ಬೇಗನೇ ಹತ್ತಿರ ಆಗಿಬಿಡ್ತೀನಿ ನನಗೆ ತುಂಬ ಹತ್ರ ಫ್ರೆಂಡ್ಸು ತುಂಬ ಉತ್ತಮವಾದ ಫ್ರೆಂಡ್ಸು ಅಂದರೆ ಇಲ್ಲೇ ಚಿತ್ರದುರ್ಗದಲ್ಲಿ ಲಕ್ಷ್ಮೀ ಆಯ್ಷಾ ರಾಜು ಆಕಾಶ್ ಅಂತ ಮತ್ತು ಸಚಿನ್ ಅಂತ ಇದ್ದಾರೆ ಇವರು ಎಲ್ಲರೂ ಸಹ ನನಗೆ ತುಂಬ ಅಂದರೆ ತುಂಬ ಸಹಕಾರ ಮಾಡ್ತಾರೆ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂತಂದಾಗ ನನಗೆ ಹಣದ ಸಮಸ್ಯೆ ಇದೆ ಅಂತ ಅಂದಾಗ ತುಂಬ ಸಹಾಯ ಮಾಡ್ತಾರೆ ಮತ್ತು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಲೋಲ್ಲ ಎಲ್ಲೇ ಹೋಗ್ಬೇಕು ಅಂದ್ರೂ ನನ್ನನ್ನ ಜೊತೆಗೇ ಕರ್ಕಂಡು ಹೋಗ್ತಾರೆ ನಾನು ಬರೋಲ್ಲ ಅಂದರೆ ತುಂಬ ಕೋಪ ಮಾಡಿಕೊಳ್ತಾರೆ ಯಾವುದೇ ಏನೇ ಓದುವ ವಿಷಯದಲ್ಲಿ ಏ ಸಂದೇಹ ಬಂದರೂ ಸಹ ಆದಷ್ಟು ಬೇಗನೇ ಏ ಸೊಲ್ಯೂಷನ್ ಕೊಡ್ತಾರೆ ಮತ್ತು ಏನಾದರೂ ಕಾರ್ಯಕ್ರಮಗಳಿದ್ದಾಗ ನನ್ನನ್ನೂ ಸಹ ಕರೀತಾರೆ ಅಲ್ಲಿ ತುಂಬ ಚೆನ್ನಾಗಿ ವಿಚಾರಿಸ್ಕೊಂಡು ಕಳಿಸ್ತಾರೆ ಮತ್ತು ಮನೆಗೆ ಬಂದಾಗ ಮನೇಗೆ ಸೇರ್ಕೊಂಡ್ಯಾ ಅಂತ ಕೇಳಿ ವಿಚಾರಿಸಿ ಹೀ ಹುಷಾರಾಗಿ ಹೋದ್ಯಾ ಅಂತ ಕೇಳ್ತಾರೆ ಮತ್ತು ಇನ್ನೊಬ್ಬರು ಸಚಿನ್ ಅಂತ ತುಂಬ ಅಂದರೆ ತುಂಬ ಉತ್ತಮ ಅಂದರೆ ಅತ್ಯುತ್ತಮ ಫ್ರೆಂಡು ಅಂತ ಹೇಳ್ಬೋದು ನಾನು ಅವರೂ ಸಹ ಅಷ್ಟೇ ನಾನು ಎಲ್ಲೇ ಕೆಲ್ಸಕ್ಕೆ ಹೋಗಬೇಕು ಅಂದರೂ ನನಗೆ ಸಹಾಯದಿಂದ ಸಹಾಯ ಹೋಗಿ ಮುಂದೆ ನಿಂತು ನನ್ನನ್ನ ಕರ್ಕಂಡು ಹೋಗಿ ಏನು ಎತ್ತ ಯಾವ ಕೆಲಸ ಏನು ಅಂತ ಎಲ್ಲ ತಿಳ್ಕೊಂಡು ಚೆನ್ನಾಗೆ ನನಗೆ ಕರ್ಕೊಂಡು ಹೋಗಿ ಸ್ ಓಸ್ ಬರ್ತಾರೆ ಅವ್ರು ಏನೇ ಒಂದು ನಾನು ಏನೇ ಮಾಡ್ಬೇಕು ಅಂದರೂ ಅವ್ರನ್ನೂ ಸಹ ತುಂಬ ಅಂದರೆ ತುಂಬ ಫಸ್ಟ್ ಅವ್ರನ್ನೇ ಕೇಳೋದು ಏನೇ ಮಾಡಬೇಕು ಅಂದ್ರು ಸಹ ಅವ್ರ ಮಾತನ್ನ ನಾನು ಯಾವತ್ತೂ ಮೀರೋದಿಲ್ಲ ಅವ್ರು ಹೇಗ್ ಹೇಳ್ತಾರೋ ಹಾಗೆ ಇದನ್ನ ಮಾಡು ಅಂದರೆ ಇದನ್ನ ಮಾಡ್ತೀನಿ ಅದು ಬೇಡ ಅದು ಸರಿ ಆಗೋಲ್ಲ ತೊಂದರೆ ಆಗುತ್ತೆ ಅಂತಂದರೆ ನಾನು ಆ ಕೆಲಸ ಮಾಡೋದಿಲ್ಲ ಅವ್ರು ಹೇಗ್ ಹೇಳ್ತಾರೋ ಹಾಗೇ ಮಾಡ್ತೀನಿ ಅವ್ರು ಯಾವಾಗ್ಲೂ ಸಹ ನನಗೆ ತುಂಬ ಸಹಕಾರ್ವಾಗಿ ಇರ್ತಾರೆ ನಾನು ಎಲ್ಲಿಗೆ ಹೋಗ್ಬೇಕು ಅಂದ್ರೂ ನನ್ನ ಜೊತೆಗೇ ಕರ್ಕಂಡು ಹೋಗಿ ಏನು ಬೇಕು ಬೇಡಗಳು ಎಲ್ಲನೂ ಸಹ ಚೆನ್ನಾಗೆ ನೋಡಿಕೊಂಡು ಮಾಡಿಕೊಂಡು ನನ್ನ ನಮ್ಮ ಮನೆಗೆ ತಲ್ಪಿಸ್ತಾರೆ ಮತ್ತು ಹಣದ ವಿಷಯ ಅಂತ ಬಂದಾಗ ಅವರು ಸಹ ಅಷ್ಟೆ ಇನ್ನು ಎಂಥ ರಾತ್ರಿಯಲ್ಲಿ ಎಂಥ ತುರ್ತು ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ನನಗೆ ಸಹಾಯ ಮಾಡ್ತಾರೆ ಅವರತ್ರ ಇಲ್ಲ ಅಂದರೂ ಸಹ ಬೇರೆ ಸ್ನೇಹಿತ್ರ ಹತ್ರ ಇಸ್ಕೊಂಡಾಗಲಿ ನನಗೆ ಸಹಾಯ ಮಾಡ್ತಾರೆ ಮತ್ತು ನನಗೆ ಏನೇ ತೊಂದರೆ ಆಯಿತು ನನ್ಗೆ ಏನಾದ್ರೂ ಅರ್ ಏನಾದ್ರೂ ಕೇಳಬೇಕು ಅಂತ ಅಂದಾಗ ಪೋನು ಎತ್ತಿಬಿಟ್ಟು ಏನು ಎತ್ತಾ ಅಂತ ಯಾವತ್ತೂ ನನಗೆ ಇನ್ನು ನೆಗ್ಲಿಜೆನ್ಸಿ ಮಾಡಿಲ್ಲ ಆದಷ್ಟು ಬೇಗ ನನಗೆ ಎ ಗೌರವ ಕೊಟ್ಟು ರೆಸ್ ಮಾಡ್ತಾರೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ